ಹಲೋ ಲಕ್ಷ್ಮೀ ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದರು ಯಾರು ಯಾರು ಬಂದಿದ್ದರು ಗೊತ್ತಾ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಂಗಿ ನನ್ನ ತಂಗಿ ಯಜಮಾನ್ರು ನನ್ನ ತಮ್ಮ ಎಲ್ಲರೂ ಬಂದಿದ್ದರಪ್ಪ ಬರೊಷ್ಟೊತ್ಗೆ ಅವ್ರಿಗೆ ಬಂದಿದ್ದ ತಕ್ಷಣ ನನ್ನ ಮಗಳು ತುಂಬ ಖುಷಿಪಟ್ಟಳು ಬಂದಿದ್ದ ತಕ್ಷಣ ಅವ್ರಿಗೆ ನೀರು ಕೊಟ್ಲು ನನ್ನ ಮಗಳು ಆಮೇಲೆ ನಾನು ಬಂದಿದ್ದ ತಕ್ಷಣ ಕುತ್ಕೊಳ್ಳಿ ಅಂತಂದೆ ಅವ್ರು ನನ್ಗೋಸ್ರ ಸಿಹಿ ತಿಂಡಿಗಳೆಲ್ಲ ತಂದಿದ್ದರು ಆಮೇಲೆ ನಾನೂ ಅವ್ರ್ಗೋಸ್ರ ಸಿಹಿ ತಿಂಡಿಗಳೆಲ್ಲ ಮಾಡಿದ್ದೆ ಸಿಹಿ ತಿಂಡಿ ಮಾಡಿದ್ದೆ ಖಾರ ತಿಂಡಿ ಮಾಡಿದ್ದೆ ಎಲ್ಲ ಥರ ತಿಂಡಿ ಮಾಡಿದ್ದೆ ಏನೇನು ಮಾಡಿದ್ದೆ ಗೊತ್ತಾ ನಾನು ಮಾಡಿದ್ದಿದ್ದು ರಸಗುಲ್ಲ ಮತ್ತೆ ಜಾಮೂನು ಮಾಡಿದ್ದೆ ಮತ್ತೆ ಶಾ ಶಾವಿಗೆ ಪಾಯಸ ಮಾಡಿದ್ದೆ ಆಮೇಲೆ ಒಬ್ಬಟ್ಟು ಮಾಡಿದ್ದೆ ಆಮೇಲೆ ಅನ್ನ ಸಾರು ಬದನೆಕಾಯಿ ಗೊಜ್ಜು ಪುಳಿಯೋಗ್ರೆ ಎಲ್ಲ ಮಾಡಿದ್ದೆ ನಮ್ಮಪ್ಪಗಂತೂ ತುಂಬ ಪುಳಿಯೋಗ್ರೆ ತುಂಬ ತುಂಬ ತುಂಬ ಇಷ್ಟ ಆಗೋಯ್ತು ಆಮೇಲೆ ನನ್ನ ತಮ್ಮಗೆ ಒಬ್ಬಟ್ಟಂತು ತುಂಬ ತುಂಬ ಇಷ್ಟ ಆಗೋಯ್ತು ಅದಕ್ಕೆ ತುಪ್ಪ ಹಾಕ್ಸ್ಕೊಂಡು ತುಪ್ಪ ಹಾಕ್ಸ್ಕೊಂಡು ಬಿಸಿ ಬಿಸಿ ಬಿಸಿಯಾಗಿ ತಿಂದ ಅವ್ನು ಎಷ್ಟು ಇಷ್ಟಪಟ್ಟ ಅಂದರೆ ಅಕ್ಕ ನನಗೆ ಇನ್ನೂ ಸ್ವಲ್ಪ ಮಾಡಿಕೊಡು ಮನೆಗೆ ಎತ್ಕೊಂಡು ಹೋಗ್ತೀನಿ ನಾನು ಮನೆಗೆ ಎತ್ಕೊಂಡು ಹೋಗಿ ತಿಂತೀನಿ ಅಂತ ಅಂದ ಅಷ್ಟು ಇಷ್ಟಪಟ್ಟ ನಮ್ಮಪ್ಪ ಆದರೆ ಪುಳಿಯೋಗ್ರೆ ಗೊಜ್ಜು ತುಂಬ ಇಷ್ಟಪಟ್ಟು ಹೆಂಗೆ ಮಾಡಿದ್ಯಮ್ಮ ಪುಳಿಯೋಗ್ರೆ ಗೊಜ್ಜು ತುಂಬ ಚೆನ್ನಾಗಿದೆ ಅದನ್ನು ನನಗೂ ಸಲ್ಪ ಗೊಜ್ಜು ಕೊಡು ನಾನು ಮನೆಗೆ ಎತ್ಕೊಂಡು ಹೋಗ್ತೀನಿ ನಿಮ್ಮ ಅಮ್ಮ ಕೈಲಿ ಮಾಡ್ಸ್ಕೊತೀನಿ ಅಂತ ನಮ್ಮಪ್ಪ ಅಂದರು ಆಮೇಲೆ ಎಲ್ಲರೂ ಸೇರಿ ನಾವು ಊಟ ಮಾಡಿದ್ರಿ ಕುತ್ಕೊಂಡು ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಆಮೇಲೆ ನನ್ನ ತಂಗಿ ತಂಗಿ ಯಜಮಾನ್ರು ನನ್ನ ತಮ್ಮ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರಪ್ಪ ಅವ್ರು ಎಲ್ಲರೂ ಹೊಟ್ಟೆ ತುಂಬ ತಿಂದು ಖುಷಿಪಟ್ಟು ಆಮೇಲೆ ಹೇಗೆ ಪುಳಿ ಹೇಗೆ ಮಾಡಿದೆ ಒಬ್ಬಟ್ಟು ಅಂತ ನನ್ನ ತಮ್ಮ ಕೇಳಿದ ಆಮೇಲೆ ನಾನು ಅವನಿಗೆ ನೀರು ಹಾಕಿ ಬೇಳೆ ಹಾಕಿ ಬೇಯಿಸಿ ಆ ನೀರನ್ನು ಬಗ್ಸ್ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲ ಒಡೆದು ಬೆಲ್ಲ ಹಾಕಿ ಆಮೇಲೆ ಮಿಕ್ಸಿಗೆ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಆ ಹೂರ್ಣಕ್ಕೆ ಮೈದಾ ಮಿಕ್ಸ್ ಮಾಡಿ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿ ಮೈದಾ ಇದು ಹೂರ್ಣ ಮಾಡಿಕೊಂಡು ಎರಡೂ ಹಾಕಿ ಮಾಡಿದ್ದು ನವೀನ ನವೀನ್ ಅಂತಂದೆ ಅವ್ನು ತುಂಬ ಇಷ್ಟಪಟ್ಟ ಆಮೇಲೆ ತುಪ್ಪಾನು ನಮ್ಮ ಅಮ್ಮ ತಗೊಂಬಂದಿದ್ರು ಊರಿಂದ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಪ್ಪ ತುಂಬ ಚೆನ್ನಾಗಿತ್ತು ನಮ್ಮ ಅಮ್ಮ ಮನೆಯಲ್ಲೆ ಮಾಡಿದ ತುಪ್ಪ ಅದು ಬೆಣ್ಣೆ ಅಂದರೆ ಇವಾಗ ಕೆನೆ ಬರುತ್ತಲ್ಲ ಆ ಕೆನೆನ ಇಟ್ಟುಕೊಂಡು ಹಾಗೆ ತುಪ್ಪ ಮಾಡ್ಕೊಟ್ಟಿದಿದ್ದು ನನ್ಗೋಸ್ರ ನನ್ನ ಮಗಳ್ಗೋಸ್ರ ತಗೊಂಬಂದಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಮೇಲೆ ಪುಳಿಯೋಗ್ರೆಗಂತೂ ಮನೇಲೆ ಮಾಡಿದ್ದು ನೀನು ಹೇಗೆ ಹೇಳಿದೆ ನೋಡು ಹಾಗೇ ಮಾಡಿದೆ ಅದೇ ಹ ಅಳತೆಯಲ್ಲಿ ಅದೇ ಥರ ಪುಳಿಯೋಗರೆ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಹದ ಮಾತ್ರ ಚ ತುಂಬ ತುಂಬ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಹದ ಮಾತ್ರ ಪುಳಿಯೋಗ್ರೆದು ಪುಳಿಯೋಗ್ರೆ ಅಂತೂ ಜೀರಿಗೆ ಮೆಣಸು ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಮತ್ತು ಇದು ಸಾಸಿವೆ ಮತ್ತು ಎಳ್ಳು ಎಳ್ಳೆಣ್ಣೆ ಎಲ್ಲ ತಂದು ಹಾಕಿ ನೀನು ಹೇಳ್ದಷ್ಟಲ್ಲೇ ಹಾಕಿ ಅಷ್ಟು ಅಷ್ಟು ಅಳ್ತೆಯಲ್ಲೇ ಹಾಕಿ ಮಾಡಿದೆ ಗೊಜ್ಜು ಮಾತ್ರ ಜಾಸ್ತಿ ಮಾಡಿಕ್ಕಿದ್ದೀನಪ್ಪ ಯಾವಾಗಾದರೂ ನನಗೂ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಅಮ್ಮನಿಗೂ ಸ್ವಲ್ಪ ಕೊಟ್ಟು ಕಳಿಸ್ದೆ ಇವಾಗ ನನ್ನ ತಂಗಿನು ಸ್ವಲ್ಪ ಎತ್ಕೊಂಡು ಹೋದ್ಲು ನನಗೂ ಸ್ವಲ್ಪ ಇದೆ ನನ್ನ ಮಗಳಿಗೆ ಎಮದ್ ತುಂಬ ಲೇಟಾದಾಗ ಯಾವಾಗು ಸಮಯ ಮೀರಿದಾಗ ಸ್ಕೂಲ್ಗೆ ತುಂಬ ಸಮಯ ಆಗ್ಹೋದಾಗ ಬೇಕಾದರೆ ಬಾಕ್ಸ್ಗೆ ಊಟಕ್ಕೆ ಬಾಕ್ಸ್ಗೆ ಹಾಕಿ ಕೊಡೋದಕ್ಕೆ ಆಗುತ್ತೆ ಅನ್ಬಿಟ್ಟು ನಾನು ನನಗೂ ಗೊಜ್ಜು ಇಟ್ಟ್ಕೊಂಡಿದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ ಅದು ಹೇಳಿಕೊಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನನಗೆ ದ ಇವತ್ತು ಖುಷಿ ಖುಷಿಯಾಗಿದ್ದೀನಿ ನಮ್ಮ ಅಪ್ಪ ಅಮ್ಮ ಬಂದು ನನ್ನ ಮಾತ್ನಾಡ್ಸ್ಕೊಂಡು ಹೋದ್ರು